ಆರು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತು ಎಂಟು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹನ್ನೊಂದು ಆರು ಜೂನ್ ಎರಡು ಸಾವಿರದ ಹನ್ನೆರಡು ಇಪ್ಪತ್ತಾರು ನವಂಬರ್ ಎರಡು ಸಾವಿರದ ಒಂಬತ್ತು